ಹಾಂ ಹೇಳಿರಿ

ಹ್ಞೂ ನೋಡಿರಿ

ಹ್ಞೂ ರೀ ಹ್ಞೂ ರೀ

ಹೌದು ಸರ್ರ ಸರ್ರ ಅದಕ್ಕೆ ಈಗ ಇಟ್ಟಿಗೆ ಒಳಗೆ ಕಡ್ಸ್ತೀರೇನು ಸರ್ರ ಬ್ಲಾಕ್ ಒಳಗೆ ಕಟ್ಸ್ತೀರ ಸರ್ರ ಇಟ್ಟಿಗೆ ಕಡ್ಸ್ದ್ರೆ ಚೊಲೋ ಆಕೈತ್ರಿ

ಸರ್ ಇಟ್ಟಿಗೆ ಒಳಗೆ ನಾವು ಕಟ್ತೇವೆ ಸರ್ರ

ಸರ್ರ ಆಗತ್ತೆ ರೀ ಅದು ಸ್ಕ್ವೇರ್ ಫುಟ್ಟ ನಮ್ಗೆ ಲೆಕ್ಕ ಹೇಳಿದ್ರಲ್ಲ ಸರ್ರ ರೂಮ್ ಕಟ್ಟೋದ್ರೀ ಇಷ್ಟು ಸ್ಕ್ವೇರ್ ಫುಟ್ಗೆ ಇಷ್ಟು ಇಟ್ಟಿಗೆ ಹೋಕತಿ ಎಷ್ಟು ಉಸುಕು ಹೋಕತಿ ಅಂತ ಹೇಳ್ಬಿಡ್ತಾರೆ ಸರ್ರ ಸಿಮಿಂಟ್ ಕಬ್ಬಿಣ ಬಾರ್ ಎಲ್ಲ ಹ್ಞೂ ಸರ್ ಹ್ಞೂ ಸರ್

ಎಲ್ಲಿ ಬರ್ಬೇಕು ಸರ್ರ ಹೌದಾ ಸರ್ರ ಹ್ಞೂ ಸರ್ರ ಸ್ವಿಮಿಂಗ್ ಪೂಲ್ ಸರ್ ನಾವು

ಹೌದಾ ಸರ್ ಹ್ಞೂ ಸರ್ ಹ್ಞೂ ಸರ್ ಹೌದಾ ಸರ್ ಹ್ಞೂ ಸರ್

ಸರ್ ಆಯ್ತ್ ರೀ ನಾಳೆ ಬರುತ್ತೆ ಸರ್ರ ನಾಳೆ ಬಂದು ಕಾಲ್ ಮಾಡುತ್ತೆ ಸರ್ ಆಯ್ತು ಸರ್ ಓಕೆ ಸರ್ ಓಕೆ ಆಯಿತು